ನಾವು ಅಡುಗೆ ಅಡು ಅಡುಗೆ ಮಾಡುವ ಕಾರ್ಯಕ್ರಮವನ್ನು ಯೂ ಮೊಬೈಲ್ ಅಲ್ಲಿ ಯೂಟ್ಯೂಬ್ಗಳಲ್ಲಿ ವೀಡಿಯೋವನ್ನ ನೋಡುತ್ತೇನೆ ನೋಡಿ ಕೋಳಿ ಸುಕ್ಕ ಮಾಡುವುದನ್ನು ಕಲಿತೆ ಬಿರಿಯಾನಿ ಮಾಡುವುದನ್ನು ಕಲಿತೆ ಹಾಗೆ ಚಿಕನ್ ಚಿಲ್ಲಿ ಹೀಗೆ ಎಲ್ಲ ಕಲಿತೆ ತರಕಾರಿಯ ಪದಾರ್ಥಗಳನ್ನು ಮಾಡುವುದರಲ್ಲಿ ಕೋಳಿ ಸುಕ್ಕ ಮಾಡು ಮಾಡುವಾಗ ನಾವು ಮೊದಲಿಗೆ ಬನ ಬಾಣಲೆಯನ್ನ ತಗೊಂಡು ಗ್ಯಾಸ್ ಅಲ್ಲಿ ಇಡಬೇಕು ಆಮೇಲೆ ಮೆಣಸನ್ನು ಎಣ್ಣೆ ಹಾಕಿ ಸ್ವಲ್ಪ ಕಾಯಿಸಬೇಕು ನಂತರ ಕೊತ್ತಂಬರಿ ಜೀರಿಗೆ ಸ್ವಲ್ಪ ಮೆಂತ್ಯ ಹಾಗೂ ಕರಿಬೇವು ಸೊಪ್ಪು ಲವಂಗ ಚಕ್ಕೆ ಇವುಗಳು ಇವುಗಳನ್ನು ಹಾಕಿ ಎ ಬಾಣಲೆಗೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಕಾಯಿಸಬೇಕು ಅದು ಕಾದ ನಂತರ ತೆಗೆದಿಡಬೇಕು ನಂತರ ಕಾಯಿಯನ್ನು ತುರಿಯಬೇಕು ತೆಂಗಿನ ಕಾಯನ್ನು ತೆಂಗಿನ ಕಾಯಿ ತುರಿದ ನಂತರ ಅದನ್ನು ಕೂಡ ಸ್ವಲ್ಪ ಪ್ರೈ ಮಾಡ್ಬೇಕು ಕಾಯಿಸಬೇಕು ಅದನ್ನು ಬೇರೆ ಬೇರೆ ಬೇರೆ ಬೇರೆ ಇಡಬೇಕು ತೆಂಗಿನ ತುರಿಯನ್ನು ಹಾಗು ಸಾಮಾನುಗಳನ್ನು ಕಾಯಿಸಿದ್ದು ಮೆಣಸು ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಇಡಬೇಕು ಇಟ್ಟು ಅದನ್ನು ಮಿಕ್ಸಿಗೆ ಹಾಕಿ ಮೆಣಸು ಮೆಣಸು ಹಾಗೂ ಸಾಮಾನುಗಳನ್ನು ಕಾಯಿಸಿದ್ದನ್ನು ಒಟ್ಟಿಗೆ ಪುಡಿಮಾಡಿ ಇಡಬೇಕು ಬೇರೆಯೇ ಇಡಬೇಕು ನಂತರ ಕಾಯಿ ತುರಿಯನ್ನು ಕಾಯಿಸಿದನ್ನ ಕೂಡ ಬೇರೆಯೇ ಪುಡಿ ಮಾಡಿ ಇಡಬೇಕು ಇಟ್ಟ ನಂತರ ಕೋಳಿ ಮಾಂಸವನ್ನು ಸರಿಯಾಗಿ ಕೋಳಿ ಮಾಂಸವನ್ನು ತಂದು ಸರಿಯಾಗಿ ತೊಳೆದು ಅದನ್ನು ನಂತರ ಒಂದು ಬಾಣಲೆಗೆ ಹಾಕಿ ಅದಕ್ಕೆ ಎಣ್ಣೆ ಹಾಕಿ ನಂತರ ಈರುಳ್ಳಿ ಕೊಚ್ಚಿದ ಒಂದು ಮೂರ್ನಾಲ್ಕು ಈರುಳ್ಳಿ ಈರುಳ್ಳಿಯನ್ನು ಹಾಕಬೇಕು ನಂತರ ಕರಿಬೇವು ನಂತರ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಅನ್ನು ಹಾಕಿ ಪ್ರೈ ಮಾಡಿ ನಂತರ ಮಾಂಸವನ್ನು ಹಾಕಬೇಕು ಕೋಳಿ ಮಾಂಸವನ್ನು ಹಾಕಬೇಕು ಕೋಳಿ ಮಾಂಸ ಹಾಕಿದ ನಂತರ ಸರಿಯಾಗಿ ಅದನ್ನು ಪ್ರೈ ಮಾಡ್ಬೇಕು ಫ್ರೈ ಮಾಡಿದ ನಂತರ ಸ್ವಲ್ಪ ನೀರು ಹಾಕಬೇಕು ನೀರು ಹಾಕಿದ ಮೇಲೆ ಉಪ್ಪು ಅರಶಿನಪುಡಿ ಹಾಕಿ ಅದನ್ನು ಬೆರಸಿ ಸ್ವಲ್ಪ ಗ್ಯಾಸಿನಲ್ಲಿ ಇಡಬೇಕು ನಂತರ ಅದು ಒಂದು ಸ್ವಲ್ಪ ಹೊತ್ತು ಬೇಯು ಬೆಂದ ಬೆಂದಿದೆ ಅಂತ ನೋಡಿ ನಂತರ ಮೆಣಸಿನ ಹುಡಿ ಮಾಡಿದ್ದನ್ನು ಅದಕ್ಕೆ ಬೆರೆಸಬೇಕು ಬೆರಸಿ ಅದನ್ನು ಸ್ವಲ್ಪ ಹೊತ್ತು ಅದರಲ್ಲಿ ಬೇಯಿ ಬೇಯಿಸಬೇಕು ಬೆಂದ ನಂತರ ನಾವು ಕಾಯಿಸಿದ ಕಾಯಿತುರಿಯನ್ನು ಪುಡಿಮಾಡಿದ ಕಾಯಿತುರಿಯನ್ನು ಅದಕ್ಕೆ ಬೆರಸಬೇಕು ಬೆರಸಿದ ನಂತರ ಅದು ಸುಕ್ಕ ಥರ ಆಗಿ ಆದ ಆಗ್ತದೆ ಆದ ನಂತರ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಬೇಕು ಹಾಕಿದ ನಂತರ ಗ್ಯಾಸ್ ಬಂದ್ ಮಾಡಿ ಬಾಯ್ಮುಚ್ಚಿ ಬಾಣಲೆಗೆ ತೆಗೆದಿಡಬೇಕು ಹಾಗೆ ಈ ಚಿಲ್ಲಿ ಕೂಡ ಹಾಗೆಯೇ ಚಿಲ್ಲಿ ನಾನು ಕಲಿತ ಮಟ್ಟ ಚೇಂಜ್ ಇರಬಹುದು ಯೂಟ್ಯೂಬ್ ಅಲ್ಲಿ ಮಾಡಿದಕ್ಕಿಂತ ಚಿಲ್ಲಿಯನ್ನು ಕೂಡ ಹಾಗೆಯೇ ಚಿಲ್ಲಿಗೆ ನಾವು ಮಾಂಸವನ್ನು ತಂದು ಕೋಳಿ ಮಾಂಸ ತಂದು ಅದನ್ನು ಸರಿಯಾಗಿ ತುಂಡು ಮಾಡಿ ನಂತರ ಅದಕ್ಕೆ ಅರಶಿನ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಅನ್ನು ಬೆರೆಸಿ ಮೊಸರು ಹಾಕಿ ಬೆರಸಿ ಇಡಬೇಕು ನಂತರ ನಂತರ ಅದನ್ನು ಅರ್ಧ ಗಂಟೆನ ಆದ ನಂತರ ಅದಕ್ಕೆ ಒಂದು ಐದಾರು ನೀ ಈರುಳ್ಳಿ ಕೊಚ್ಚಿ ನಂತರ ಡೊ ಕ್ಯಾಪ್ಸಿಕಮ್ ಮೆಣಸನ್ನು ಅದನ್ನು ಕೂಡ ಕೊಚ್ಚಿ ಕಾಯಿಮೆಣಸನ್ನು ಒಂದು ಐದಾರು ಕೊಚ್ಚಿ ಅದನ್ನೆಲ್ಲ ಬೆಳ್ಳುಳ್ಳಿ ಶುಂಠಿ ಎಲ್ಲ ಕೊಚ್ಚಿ ಇಡಬೇಕು ಇಟ್ಟ ನಂತರ ಮಾಂಸವನ್ನು ಬೆರಸಿಟ್ಟ ಮಾಂಸವನ್ನು ಫ್ರೈ ಮಾಡ್ಬೇಕು ಫ್ರೈ ಆದ ನಂತರ ಎಲ್ಲ ಫ್ರೈ ಆದ ನಂತರ ತೆಗೆದು ಅದನ್ನು ಅದನ್ನು ಕೊಚ್ಚಿಟ್ಟೆಲ್ಲ ತರಕಾರಿಯನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ನಂತರ ಮಾಂಸವನ್ನು ಪ್ರೈ ಮಾಡಿಟ್ಟ ಮಾಂಸವನ್ನು ಹಾಕಬೇಕು ಹಾಕಿದ ನಂತರ ಅದಕ್ಕೆ ಸೋಯಾ ಸಾಸ್ ಚಿ ರೆಡ್ ಚಿಲ್ಲಿ ಸಾಸ್ ಮತ್ತೆ ಟೊಮ್ಯಾಟೊ ಸಾಸ್ ಇದನ್ನು ಹಾಕಿ ಬೆರಸಿ ಬೆರೆಸಬೇಕು ಬೆರೆಸಿದ ನಂತರ ಉಪ್ಪು ಸ್ವಲ್ಪ ಬೇಕಾದಷ್ಟು ಸ್ವಲ್ಪ ಉಪ್ಪನ್ನು ಹಾಕಬೇಕು ಅದಕ್ಕೆ ಆದ ನಂತರ ಅದನ್ನು ಬೆರಸಿ ಸ್ವಲ್ಪ ಒಂದು ಐದು ನಿಮಿಷ ಇಟ್ಟು ತೆ ಬಾಯಿ ಮುಚ್ಚಿ ಇಡಬೇಕು ನಂತರ ಚಿಲ್ಲಿ ರೆಡಿ ಆದಾಗೆ ಅಷ್ಟೆ ಇಷ್ಟೆ